ಭಾರತದಲ್ಲಿ ಸಾರಿಗೆಯ ವ್ಯವಸ್ಥೆ ಮತ್ತು ಬಸ್ಸು ರೈಲು ಕಾರು ಆಟೋ ಗಾಡಿ ಮತ್ತು ಪ್ರತಿಯೊಂದೂ ವಿಮಾನ ಎಲ್ಲಾ ಇದೆ ಬಟ್ ಚೆನ್ನಾಗಿದೆ ಬಾರಹ ಭಾರತ ಸಾರಿಗೆಯಲ್ಲಿ ಭಾರತದ್ ಸಾರಿಗೆ ಎಂದರೇ ಭಾರತ ಸಾರಿಗೆಯಲ್ಲಿ ಪ್ರತಿಯೊಂದು ಇದರಲ್ಲೂ ಚೆನ್ನಾಗ್ ಹೋಗ್ಬೋದು ಚೆನ್ನಾಗ್ ಬರ್ಬೋದು ಆರಾಮಾಗ್ ಹೋಗ್ಬೋದು ಆರಾಮಾಗ್ ಬರ್ಬೋದು ಇನ್ನೊಂದೇನಂದ್ರೆ ಸಾರಿಗೆ ಸಾರಿಗೆ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಚೆನ್ನಾಗಿದೆ ಅವಕಾಶಗಳು ಹೇ ಅವಕಾಶಗಳು ಜಾಸ್ತಿ ಇದೆ ಅದರಲ್ಲಿ ಸ್ಲೀಪಿಂಗ್ ಇದೆ ಸ್ಲೀಪಿಂಗಲ್ಲಿ ಅಂದರೆ ಮಲ್ಕೊಂಡು ಹೋಗ್ಬೋದು ಮಲ್ಕೊಂಡೇ ಜರ್ನಿ ಮಾಡ್ಬೋದು ಮರ್ಕೊಂಡೂ ಆರಾಮಾಗ್ ಹೋಗ್ಬೋದು ಆರಾಮಾಗ್ ಬರ್ಬೋದು ಇನ್ನೊಂದೇನಂದರೆ ಚೆನ್ನಾಗಿದೆ ಸಾರಿಗೆಯಲ್ಲಿ ಒಳ್ಳೆಯ ಉತ್ ಉತ್ತಮವಾದ ಸಾರಿಗೆ ನಮ್ಮ ಭಾರತದಲ್ಲಿ ಎಲ್ಲೂ ಇಲ್ಲ ನಮ್ಮ ಕಡೆ ಇರೋ ಸಾರಿಗೆ ಭಾರತದಲ್ಲಿ ನಮ್ಮ ಕಡೆ ನಮ್ಮ ಭಾರತದಲ್ಲಿರೋ ಸಾರಿಗೆ ಯಾವುದ್ರಲ್ಲೂ ಇಲ್ಲ ಚೆನ್ನಾಗಿದೆ ಸಾರಿಗೆ ಇನ್ನೊಂದೇನಂದರೆ ಒಳ್ಳೆ ಸಾರಿಗೆ ಒಳ್ಳೆ ಇದಿದೆ ಸಕಾಲಕ್ಕೆ ಟೈಮ್ ಟೈಮ್ಗೆ ನಾವು ಈ ಟೈಮ್ಗೆ ರೀಚ್ ಆಗ್ಬೇಕಿದೆ ಆ ಟೈಮ್ಗೆ ರೀಚ್ ಆಗೋವಂಥ ಸಾರಿಗೆ ಇದೆ ಅದು ರೈಲ್ ಆಗಿರ್ಬೋದು ಕಾರ್ ಆಗಿರ್ಬೋದು ಬಸ್ ಆಗಿರ್ಬೋದು ಅಥವಾ ವಿಮಾನ ಆಗಿರ್ಬೋದು ಪ್ರತಿಯೊಂದು ಇದರಲ್ಲೂ ನಮಗೆ ಚೆನ್ನಾಗಿದೆ ಸಾರಿಗೆ ವ್ಯವಸ್ಥೆಯಲ್ಲಿ ಸಾರಿಗೆ ವ್ಯವಸ್ಥೆ ಒಂದು ಉತ್ತಮವಾದ ಸಾರಿಗೆ ವ್ಯವಸ್ಥೆ ಭಾರತದಲ್ಲಿ ಯಾವ ಕನ್ ಯಾವ ದೇಶದಲ್ಲು ಇಲ್ಲ ಯಾವುದ್ರಲ್ಲೂ ಇಲ್ಲ ನಮ್ಮ ಭಾರತದಲ್ಲಿರೋ ಬಾ ಸಾರಿಗೆ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಉತ್ತಮವಾದ ಸಾರಿಗೆ ವ್ಯವಸ್ಥೆ ನಾವೂ ಅಂದರೆ ಟೈಮ್ಗೆ ಹೋಗೋದಕ್ಕೆ ಟೈಮ್ಗೆ ಬರೋದಕ್ಕೆ ಚೆನ್ನಾಗಿದೆ ನಮ್ಮ ಸಾರಿಗೆ ವ್ಯವಸ್ಥೆ ಭಾರತ ವ್ಯವಸ್ಥೆ ಭಾರತದಲ್ಲಿ